ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ತುಂಬ ಜಾಗರೂಕರಾಗಿರಬೇಕಾಗುತ್ತೆ ಯಾಕೆಂದರೆ ಇತ್ತಿನ ದಿನ ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಬರ್ತಾ ಇದ್ದಾವೆ ವಿಚಿತ್ರ ವಿಚಿತ್ರವಾದ ಕಾಯಿಲೆಗಳು ಬರ್ತಾ ಇದ್ದಾವೆ ಅದಕ್ಕೆಲ್ಲ ಕಾರಣ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಮಾಡುವ ಕಲುಶುತ ಕಲುಷಿತ ಇದರಿಂದಾಗಿ ಅನೇಕ ರೀತಿಯ ರೋಗಗಳನ್ನು ಜನರು ಎದುರಿಸಬೇಕಾಗಿರುತ್ತದೆ ಆದ್ದರಿಂದ ನಾವು ನಮ್ಮ ಸುತ್ತ್ ನಮ್ಮ ಆಹಾರ ಪದ್ದತಿಯನ್ನು ಬದ್ಲಾಯಿಸ್ಕೊಳ್ಬೇಕಾಗುತ್ತದೆ ನಾವು ಜಂಕ್ ಫುಡ್ ಮತ್ತು ಎಣ್ಣೆ ಪದಾರ್ಥಗಳನ್ನು ತಿನ್ನುವುದು ಅತಿ ಹೆಚ್ಚಾಗಿ ತಿನ್ನುವುದರಿಂದ ನಮ್ಮ ಆರೋಗ್ಯ ಹದಗೆಡ್ತದೆ ಇದರಿಂದ ನಾವು ಮಾತ್ರೆ ಮತ್ತು ಔಷಧಗಳ ಮೊರೆ ಹೋಗ್ ಹೋಗ್ತೇವೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತೆ ಹ ಹದಗೆಡುವಂತೆ ಮಾಡ್ತದೆ ನಾವು ಜಾಗಿಂಗ್ ಮತ್ತು ವಾಕಿಂಗ್ ರನ್ನಿಂಗ್ ಅಂತಹ ಪದ್ಧತಿಗಳನ್ನು ಜೋಡೀಸ್ ಜೋಡಿಸ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ನಾವು ತುಂಬ ಆರೋಗ್ಯಕರವಾಗಿರ್ತೀವಿ ಮತ್ತು ವ್ಯಾಯಾಮಗಳು ನಾವು ಹಣ್ಣುಗಳನ್ನು ತಿನ್ನೋದು ಮತ್ತು ಎಣ್ಣೆರಹಿತ ಆಹಾರಗಳನ್ನು ಅತಿ ಹೆಚ್ಚಾಗಿ ಸೇವಿಸುದ್ರಿಂದ ನಾವು ಆರೋಗ್ಯಕರವಾಗಿರ್ತೀವಿ